ಹಲೋ ಹೇಳಿ ಹಾಂ ಆಟೋದವ್ರಾ ಮಾತಡುದು ಇಬ್ರು ಜನ ಅದಿ ರೀ ಎಲ್ಲಿ ಬಸ್ ಸ್ಟಾಂಡ್ ಇದ್ರೊ ಎಲ್ಲಿ ಮನೆಯದ್ರ್ನು ಹಾಂ ಬಸ್ ಸ್ಟಾಂಡ್ದ್ ಬೇಕಾ ಲಾಗುವಾರ್

ಹಾಂ ಇಬ್ರು ಜನ ಐದುನೂರು ಕೊಡ್ರಲ್ಲಾ ನಡಿತ್ ಕೊಟ್ರಿಲ್ ಬೇಕ್ರೀ ಪೆಟ್ರೋಲ್ ಆಗಲಿ ಗ್ಯಾಸ್ ಆಗಲಿ ಏನೋ ಡೀಸೆಲ್ ಆಗಲಿ ಎಲ ತುಟ್ಯಾಗಿತ್ರಲ ಮತ್ತು ಹಂಗೆ ಇಬ್ರು ಜನ ಮತ್ತು ಬಸ್ ಸ್ಟ್ಯಾಂಡ್ ಅಲಿ ಬಿಡ್ಬೇಕಲ್ಲಾ ಅದಕ್ಕೆ ರೀ ಹ್ಞೂ ಆಯಿತು ಎರಡುವರೆ ನೂರು

ಆಯಿತು ಹಾಂ ಬರ್ತವ್ ರೀ ಗಣೇಶ ನಗರ ಅದವು ರೀ ಅಲ್ಲೆ ಬರ್ತವ ನೋಡ್ರಿ ಇಲ್ಲಲ್ಲ ಒಳ್ಳೆಯ ಬಂದು ನಾನು ಕಾಲ್ ಮಾಡ್ತೇನೆ ತೋರಿ ನಂಬರ್ಕ ಹಾಂ ರೀ ಹಾಂ ಸರಿ ಸರಿ ಆಯಿತು ಆಯಿತು ತೋರಿ